ಹ್ಞೂ ಹೇಳಿ ರೀ ನಮ್ಮ ಅಂಗಡಿ ಒಳಗೆ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಹೂವು ಆಬಾಲಿ ಹೂವು ಎಲ್ಲಾ ಥರದ್ದು ಅದಾವ ರೀ ನಿಮಗ್ ಯಾವು ಬೇಕು ರೀ ಒಂದು ಕೆ ಜಿಗೆ ಅಂದ್ರೆ ನೂರಾ ಇಪ್ಪತ್ತು ನೂರಾ ಮೂವತ್ತು ಈ ಥರ ಬೀಳ್ತದೆ ರೀ ಕೆ ಜಿಗೆ ಸೇವಂತಿಗೆ ಹೂವು ಹ್ಞೂ ರೀ

ಹ್ಞೂ ಸರಿ ತಗೋರಿ ಹ್ಞೂ ಸರಿ ತಗೋರೀ

ಹ್ಞೂ ಗುಲಾಬೀ ಸೇವಂತಿಗೆ ಮಲ್ಲಿಗೆ ಹೂವು ಆಬಾಲಿ ಹೂವು ಎಲ್ಲ ಅದಾವ ರೀ ನಿಮಗ್ ಯಾವು ಬೇಕಂತೇಳಿ ಅವುನ್ನ ರೆಡಿ ಮಾಡಿ ಐಟಮ್ಸ್ ಹಾಕ್ತೆವು ರೀ ಹ್ಞೂ ಹ್ಞೂ ಹ್ಞೂ ಆಯ್ತು ತಗೋಳ್ರಿ ಹ್ಞೂ ಆಯ್ತು ತಗೋಳ್ರಿ ರೀ ಫ್ರೆಶ್ಶೆ ಕೊಡ್ತಿವಿ ರೀ ಓಕೆ ರೀ ಹ್ಞೂ ಓಕೆ ರೀ ಓಕೆ ರೀ ಹ್ಞೂ ಓಕೆ ರೀ

ಹ್ಞೂ ಓಕೆ ಆಯ್ತು ತಗೋರಿ